ಒಂಬೈನೂರ ಎಪ್ಪತ್ತು ಹತ್ತು ಸಾವಿರದ ನಾನೂರ ಮೂವತ್ತು ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೇಳು ಒಂದು ಲಕ್ಷದ ಏಳು ಸಾವಿರದ ಹತ್ತು ಐದು ಲಕ್ಷದ ಮೂವತ್ತಾರು ಸಾವಿರದ ನಾನೂರ ಇಪ್ಪತ್ತು